ಲಾಕ್ಡೌನ್ನಲ್ಲಿ ನಾವು ಅನೇಕ ತಿಂಡಿ ತಿನಿಸುಗಳನ್ನ ತಯಾರು ಮಾಡಿದ್ದೀನಿ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಆ ಮಿರ್ಚಿ ಮಿರ್ಚಿಯನ್ನ ಕರೆತಕ್ಕಂಥ ಒಂದು ರೀತಿಯಲ್ಲಿ ನಾವು ಹಸಿ ಕಡಲೆ ಹಿಟ್ಟನ್ನ ತೆಗೆದುಕೊಂಡು ಅದರಲ್ಲಿ ಉ ಉಪ್ಪು ಸೋಡ ಪುಡಿ ಕಲಿಸಿ ಆಮೇಲೆ ಸ್ವಲ್ಪ ನೀರನ್ನ ಹಾಕಿ ನೆನೆ ಇಡುವುದು ಸ್ವಲ್ಪ ಒಂದ ಐದು ಹತ್ತು ನಿಮಿಷದ ಮಟ ನೆನೆ ಇಟ್ಟು ಆನಂತರ ಅದನ್ನ ಸಣ್ಣ ಮೆಣಸಿನಕಾಯಿ ಉದ್ಯ ಉದ್ದ ಆಗಿರ್ತಕ್ಕಂಥ ಮೆಣ್ಸಿನಕಾಯಿಯನ್ನ ತೆಗೆದುಕೊಂಡು ಅದರಲ್ಲಿ ಹೊಟ್ಟೆಯನ್ನ ಸೀಳಿ ಅದರಲ್ಲಿ ಜೀರಿಗೆ ಸಾಸುವೆ ಜೀರಿಗಿ ಉಪ್ಪು ತುಂಬಿ ಅದನ್ನ ಚೆನ್ನಾಗಿ ಒಂದು ಮಾಡಿರ್ತಕ್ಕಂಥ ಆ ಇದ್ರಲ್ಲಿ ತಾ ಕ ಹಿಟ್ಟಿನಲ್ಲಿ ಅದ್ದಿ ಪ್ರತಿ ಎಣ್ಣೆಯನ್ನ ಕಾಯಿಸಿ ಕಾಯಿಸಲಿಕ್ಕಿಟ್ಟು ಕಾದ ನಂತರ ಆ ಎಣ್ಣೆಯನ್ನ ಎಣ್ಣೆಯ ಆ ಎಣ್ಣೆಯಲ್ಲಿ ಒಂದೊಂದಾಗಿ ಅದ್ದಿ ಅದ್ದಿ ಆ ಕ ಮಿರ್ಚಿಯನ್ನ ಹಾಕಲಾಗಿ ಅವು ಅತೀ ಗರಿ ಗರಿಯಾಗಿ ತ ಕ ತ ಕಾದ ಎಣ್ಣೆಯಲ್ಲಿ ಹೊರ್ಳಾಡಿಸಿ ಹೊರ್ಳಾಡಿಸಿ ನಾವು ತಿರುವಿದಾಗ ಅದರಲ್ಲಿ ಗರಿ ಗರಿಯಾಗಿ ಮಿರ್ಚಿ ಬ ಉಬ್ಬಿದ ಬೋಂಡಾ ಟೈಪು ಬರ್ತದೆ ತಿನ್ನಲು ಭಾಳ ರುಚಿಕರವಾಗಿರ್ತಕ್ಕಂಥವು ಅಂತಹ ಒಂದು ನಾ ತಿನಿಸನ್ನ ನಾನು ಮಾಡಿರ್ತಕ್ಕಂಥದ್ದು ಆಮೇಲೆ ಮತ್ತೆ ಊಟದಲ್ಲಿ ಅಂತಂದರೆ ಈ ಟೊಮೆಟೊ ಬಾತ್ ಟೊಮೆಟೊ ಬಾತ್ ಮಾಡ್ತಕ್ಕಂಥದ್ದು ಬಹಳ ಸರಳ ಈ ಟೊಮೆಟೊ ಬಾತನ್ನ ಒಂದು ಅರ್ಧ ಕೆಜಿ ಅಥ್ವಾ ಎರಡು ಬಟ್ಲ ಟೊಮ ಕಪ್ಪು ಅಕ್ಕಿಯನ್ನ ತೆಗೆದುಕೊಂಡು ಅದನ್ನ ಮೊದಲು ಸ್ವಚ್ಛ ತೊಳೆದು ನಂತರ ನೆನೆ ಇಟ್ತಕ್ಕಂಥದ್ದು ಆಮೇಲೆ ಈ ಟೊಮೆಟೊವನ್ನ ಹೆಚ್ಕೊಂಡು ಆ ಟೊಮೆಟೊ ಉಳ್ಳಾಗಡ್ಡಿ ಟೊಮೆಟೊ ಆಮೇಲೆ ನಮ್ಮ ಹುಳಿಯನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಳಿ ಆಮೇಲೆ ಒಂದಿಷ್ಟು ಉಪ್ಪು ಎಲ್ಲವನ್ನ ಹಾಕಿ ಆಮೇಲೆ ಕ ಕ ಕ ಸ ಸಣ್ಣ ತುಂಡುಗಳನ್ನಾಗಿ ಉಳ್ಳಾಗಡ್ಡಿಯನ್ನ ಕತ್ತರ್ಶ್ಕೊಂಡು ಅದನ್ನ ನಾವು ಹಸಿಮೆಣ್ಸಿನಕಾಯಿ ಅಥವಾ ಹಸಿಮೆಣ್ಸಿನಕಾಯಿ ಹಾಕದೆ ಇದ್ದರೂ ಕೂಡ ಖಾರದ ಪುಡಿ ಖಾರದ ಪುಡಿ ಅಂದರೆ ಒಣ ಖಾರದ ಪುಡಿಯೊಂದಿಗೆ ತ ಉಳ್ಳಾಗಡ್ಡಿ ಪೀಸ್ ಮಾಡಿರ್ತಕ್ಕಂಥ ಉಳ್ಳಾಗಡ್ಡಿ ಕರಿಬೇವು ಕೋತಂಬರಿ ಎಲ್ಲವನ್ನ ಹಾಕಿ ಜೀರಿಗೆ ಸಾಸಿವೆ ಎಣ್ಣೆ ಕಾದ ಎಣ್ಣೆಯಲ್ಲಿ ಎಲ್ಲವನ್ನು ಹಾಕಿ ಅದನ್ನ ಬೇಯಿಸ್ಕೊಂಡು ನಂತರ ಆ ಒಂದು ಟೊಮಾಟೆ ಬಾತನ್ನ ಟೊಮಾಟೆ ಹೋಳನ್ನ ಹೆಚ್ಚಿಕೊಂಡು ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಹೋಳುಗಳನ್ನ ಅದರಲ್ಲಿ ಹಾಕಿ ಪ್ರೈ ಮಾಡೋದು ಪ್ರೈ ಮಾಡಿ ನಂತರ ಒಂದು ಎರಡು ಮೂರು ನಿಮಿಷ ಬಿಟ್ಟು ನಂತರ ಫ್ರೈ ಮಾಡಿದ ಎಲ್ಲ ಒಗ್ಗರಣೆಗೆ ಆಕೇ ಎಷ್ಟು ದೀಡ್ ಕೆಜಿ ತೆಗೆದ್ಕೊಂಡಿರ್ತಕ್ಕಂಥ ಅಕ್ಕೀಗೆ ಅದೇ ಪ್ರಮಾಣ ಬದ್ಧವಾಗಿ ನೀರನ್ನ ಹಾಕಿ ಅದನ್ನ ಕುದಿಸಿಕೊಳ್ಳೋದು ಒಂದು ಹತ್ತು ನಿಮಿಷದವರೆಗೆ ಕುದಿಸಿಕೊಂಡು ಆನಂತರ ಈ ನೆನೆಯಲು ಬಿಟ್ಟ ಅಕ್ಕಿಯನ್ನ ಅದರಲ್ಲಿ ಹಾಕಿ ತಿರುವಿ ಪು ಸಂಪೂರ್ಣವಾಗಿ ಅದು ಎಲ್ಲಾ ಕಡೆನು ತಿರುವಿ ಮುಚ್ಚಿಟ್ಟು ಮುಚ್ಚಿಟ್ಟ ನಂತರ ಅದು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಬಿಟ್ಟು ತೆಗೆದು ನೋಡಬೇಕು ನೋಡಿದ ನಂತರ ಅದು ಇನ್ನು ನೀರಿದ್ದಾಗ ಅದನ್ನ ಮತ್ತಷ್ಟು ಸ್ವಲ್ಪ ಕಲಿಸಿ ಮಿಶ್ರಣ ಮಾಡಿ ಮತ್ತೆ ಮುಚ್ಬೇಕು ಮುಚ್ಚಿದ ನಂತರ ಅದು ಸಂಪೂರ್ಣವಾಗಿ ಅನ್ನ ತಯಾರಾಗ್ತಕ್ಕಂಥ ಒಂದು ಲೆವಲಿಗೆ ಬಂದಾಗ ಸ್ವಲ್ಪ ಉರಿಯನ್ನ ಕಡಿಮೆ ಮಾಡ್ಕೊಂಡು ಅದನ್ನ ನಾವು ಸಣ್ಣ ಉರಿಯಲ್ಲಿ ಪುನಃ ಬೇಯಿಸ್ಬೇಕು ಆನಂತರ ಅದನ್ನ ಸರಿಯಾಗಿ ತೆಗೆದು ನೋಡಿದಾಗ ಘಮ ಘಮಿಸ್ತಕ್ಕಂಥ ಪರಿಮಳ ಭರಿತವಾಗಿರ್ತಕ್ಕಂಥ ಈ ಒಂದು ಟೊಮೆಟೊ ಬಾತ್ ತಿನ್ನಲು ರುಚಿಕರವಾಗಿರ್ತದೆ ಅಂತಂದು ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನಿ ಆಮೇಲೆ ಮತ್ತ ಅದರಂತೆ ಈ ರುಚಿ ರುಚಿಯಾದ ಸಿಹಿ ತಿಂಡಿ ಸಿಹಿ ತಿಂಡಿ ತಯಾರು ಮಾಡಬೇಕು ಅಂತಂದರೆ ನಾವು ಬೆಲ್ಲದ ಒಂದು ಸಿಹಿ ತಿಂಡಿಯನ್ನ ಕಡಲೆ ಹಿಟ್ಟು ಹುರಿದ ಕಡಲೆ ಹಿಟ್ಟನ್ನ ತೆಗೆದುಕೊಂಡು ಅದರಲ್ಲಿ ಒಂದು ಪ್ರಮಾಣ ಬದ್ಧವಾಗಿ ತೆಗೆದುಕೊಂಡು ನಾವು ಎಷ್ಟು ತೆಗೆದ್ಕೊಂಡಿರ್ತೇವೋ ಅಷ್ಟ ಅಷ್ಟು ಪ್ರಮಾಣಕ್ಕ ತಕ್ಕಂಗ ಸ್ವಲ್ಪ ಹೆಚ್ಚಿಗಿ ಬೆಲ್ಲವನ್ನ ತೆಗೆದುಕೊಂಡು ಹುರಿಗಡಲೆ ಹಿಟ್ಟನ್ನ ಸ್ವಲ್ಪ ಜ ಅದನ್ನ ಒಂದಿಷ್ಟು ಕಲಕಿ ಅದರಲ್ಲಿ ಸ್ವಲ್ಪ ಎಳ್ಳು ಆಮೇಲೆ ಕೊಬ್ಬರಿ ಇವುನ್ನೆಲ್ಲ ಹಾಕ್ಬೇಕು ಹಾಕಿದ ನಂತರ ಬೆಲ್ಲವನ್ನ ಪಾಕ ಮಾಡ್ಕಬೇಕು ಪಾಕ ಮಾಡ್ಕೊಂಡು ಬೆಲ್ಲದ ಪಾಕವನ್ನ ಅಂದ್ರ ಆಣ ಬಂದಾಗ ಅದನ್ನ ಶೋಧಿಸಿ ಈ ನಮ್ಮ ತಿನಿಸು ತಯಾರು ಮಾಡ್ತಕ್ಕಂಥ ಒಂದು ಉಂಡೆ ಅದು ಅದ್ರಲ್ಲಿ ಉಂಡೆ ಮಾಡ್ತಕ್ಕಂಥದ್ದು ಕರದಂಟು ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಆ ಆಣವನ್ನ ಹಾಕಿ ಸರಿಯಾಗಿ ಜಿಗುಟು ಕಲಿಸಿದ ಹಾಗೆ ಕಲಸ್ಬೇಕು ಕಲ್ಸಿದ ನಂತರ ಅದು ಒಂದು ಹದಕ್ಕೆ ಬಂದಾಗ ನಾವು ಸ್ವಲ್ಪ ಮಿದುವಾಗಿದ್ದರೆ ಆ ಕರದಂಟು ಮಾಡ್ತಕ್ಕಂಥದ್ದು ರುಚಿ ಅದು ರುಚಿ ಕೂಡ ಆಗಿರುತ್ತೆ ಆಮೇಲೆ ಇಲ್ದಿದ್ದರೆ ನಮಗೆ ಉಂಡೆ ಉಂಡೆ ಬೇಕು ಅಂದರೆ ಲಡ್ಡು ಲಡ್ಡನ್ನು ತಯಾರು ಮಾಡ್ಕೊಬೇಕಂತಂದರೆ ಲಡ್ಡನ್ನು ಕೂಡ ನಾವು ತಯಾರು ಮಾಡ್ಕೊಳ್ಬಹುದು ಇದು ದಿ ಸವಿ ಸರಳವಾಗಿರ್ತಕ್ಕಂಥದ್ದು ತಿನ್ನಲು ರುಚಿಯಾಗಿರ್ತಕ್ಕಂಥದ್ದು ಇದು ಬೆಲ್ಲದೊಂದಿಗೆ ಇದು ನಾವು ಅದರಲ್ಲಿ ನಾವು ಅವಲಕ್ಕಿ ಅಥವಾ ಮಂಡಾಳ ಒಗ್ಗರಣೆ ಅಥವಾ ಇನ್ನೊಂದು ಯಾವುದೇ ತಿನಿಸ್ನಲ್ಲಿ ಕೂಡ ನಾವು ತಿನ್ಬಹುದು ಇದೆ ಈ ಉ ಇದೇ ಒಂದು ಉಂಡೆಯನ್ನ ಪಂಚಮಿ ಹಬ್ಬದಲ್ಲಿ ಎಲ್ಲರೂ ಕೂಡ ತಯಾರು ಮಾಡ್ತಕ್ಕಂಥದ್ದು ಈ ಒಂದು ಬೆಲ್ಲದ ಸಿಹಿ ಅಥವಾ ಹುರಿಗಡಲೆ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಸಿಹಿಯಾದ ಉಂಡೆಗಳನ್ನು ನಾವು ಸವಿಯಬಹುದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನಂತರ ಕುರುಕುರಿ ಅಂದ್ರ ಕರಿದಂಥ ಲಾಕ್ಡೌನ್ನಲ್ಲಿ ಹೆಚ್ಚಾಗಿ ಅವುನ್ನ ತಿನ್ಬಾರದು ಅಂತರ ಆದರೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಯಾವುದೇ ತಿಂಡಿ ತಿನಿಸುಗಳು ನಮಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡೋದಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ನಾವು ಲಾಕ್ಡೌನ್ನಲ್ಲಂತು ಅದನ್ನೆಲ್ಲ ಬಂದ್ ಮಾಡೋದು ಎಲ್ಲಾ ಪೇಟೆಯೆಲ್ಲ ಬಂದ್ ಆಗಿರ್ತದೆ ಬಜಾರದಲ್ಲಿ ಕೂಡ ಯಾವುದೇ ಒಂದು ಅಂಗಡಿಯಲ್ಲಿ ಕೂಡ ಸಿಕ್ತಿರುದಿಲ್ಲ ಅಂಥಾ ಸಂದರ್ಭದಲ್ಲಿ ನಾನು ಒಂದು ಚಕ್ಕುಲಿ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಕಲ್ತಿದ್ದೆ ಆ ಚಕ್ಲಿಯನ್ನು ಕೂಡ ಅಕ್ಕಿ ಹಿಟ್ಟು ಸ್ವಲ್ಪ ಹುರಿಗಡಲೆ ಹಿಟ್ಟು ಸ್ವಲ್ಪ ನೀರು ಇವೆಲ್ಲ ಹದ ಮಾಡಿ ಸ್ವಲ್ಪ ಅದರಲ್ಲಿ ಖಾರ ಒಣ ಖಾರ ಒಣ ಖಾರದ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅದರಲ್ಲಿ ಕೊತ್ತಂಬರಿ ಕರಿಬೇವು ಹಾಕ್ಬೋದು ಅಥವಾ ಬಿಡ್ಬೋದು ಅದನ್ನ ನಾವು ಹದವಾಗಿ ಕಲಿಸಿ ಹದವಾಗಿ ಕಲಿಸಿ ಅದು ಸ್ವಲ್ಪ ನೆನೆ ಬಿಟ್ಟ ನಂತರ ಆ ಚಕ್ಕಲಿ ಮಾಡ್ತಕ್ಕಂಥಾ ಒಂದು ಸಾಧನ ಅಂದ್ರ ನಾವು ಸಂಡಿಗೆಯನ್ನ ಇಡ್ತಿವಲ್ಲಾ ಆ ಒಂದು ಸಂಡಿಗೆಯ ಒಂದು ಒತ್ತೊಳ್ಳ ಅಂತಕ್ಕಂಥದ್ದದು ವಸ್ತುವಿನ ಹೆಸರು ಆ ವಸ್ತುವನ್ನ ತೆಗೆದುಕೊಂಡು ಆ ಒತ್ತೊಳ್ಳಿಗೆ ಹಾಕಿ ಇವು ಈಗ ಅದರದ್ದ ಒಂದು ಅದರದ್ದೇ ಆಗಿರ್ತಕ್ಕಂಥ ಇದು ಡಾಣಿ ಅಚ್ಚಂತ ಇರತ್ತೆ ಆಮೇಲೆ ಹೀರೆಕಾಯಿ ಅಚ್ಚಂತ ಇರತ್ತೆ ಅವು ಎರಡು ನಮಗೆ ಅಂತವು ಹೀರೆಕಾಯಿ ಟೈಪ್ ಚಕ್ಲಿ ಮಾಡ್ಬೇಕಂತಂದ್ರ ಅದೇ ನಮಗೆ ಜಾಸ್ತಿ ಇದಾಗತ್ತ ಆದರೆ ಹೀರೆಕಾಯಿ ಅಂದರ ಆಮೇಲೆ ಡಾಣಿ ಅಂತಂದರಂತು ಅದು ಕೂಡ ಚಕ್ಲಿ ಅದ ಅದನ್ನ ಒತ್ತಿ ನಾವು ಎಣ್ಣೆಯನ್ನ ಮುಂಚಿತವಾಗಿ ಒಂದು ಹತ್ತು ನಿಮಿಷ ಎಣ್ಣೆ ಕಾಯ್ಲಿಕಿಟ್ಟು ಕರಿ ಕಾಯಿದಂಥ ಎಣ್ಣೆಯಲ್ಲಿ ನಾವು ಆ ಒತ್ತೊಳ್ಳಿಗೆ ಹಾಕಿ ಒತ್ತೊಳ್ಳಿಗೆ ಹಾಕಿ ಹಿಟ್ಟನ್ನ ಹಾಕಿ ಕಲಿಸಿದಂಥ ಹಿಟ್ಟನ್ನು ಹಾಕಿ ರೌಂಡಾಗಿ ಗ ಚಕ್ಲಿಯನ್ನ ನಾವು ಆ ಎಣ್ಣೆಯಲ್ಲಿ ಬಿಡ್ತಕ್ಕಂಥದ್ದು ಆ ಚಕ್ಲಿಗಳು ಕರಿ ಕಾದಂಥ ಎಣ್ಣೆಯಲ್ಲಿ ಕರಿದ ನಂತರ ಅವುಗಳನ್ನು ಮತ್ತೆ ಪುನಃ ಹೊಳೆಸಿ ಹಾಕಿ ಹೊಳೆಸಿ ಹಾಕಿ ಅವುಗಳನ್ನ ಕಾದ ಎಣ್ಣೆಯಿಂದ ಹೊರ ತೆಗೆದಾಗ ಗರಿ ಗರಿಯಾಗಿರ್ತಕ್ಕಂಥ ಚಕ್ಲಿಗಳು ಕೂಡ ಸವಿಯಲು ತುಂಬ ಸ್ವಾದಿಷ್ಟವಾಗಿರ್ತಕ್ಕಂಥದ್ದು ಅಂತ ನಾನು ಹೇಳ್ಬಹುದು ಇದನ್ನು ಕೂಡ ನಾನು ಮಾಡಿದ್ದೇನೆ ಹಾಗೆ ಇನ್ ಕೆ ಅನೇಕ ಥರದ ತಿಂಡಿ ತಿನಿಸುಗಳನ್ನ ನಾವು ತಯಾರು ಮಾಡ್ತೇವೆ ಈಗ ಮಂಡಾಳು ಒಗ್ಗರಣೆ ಅಂತಕ್ಕಂಥದ್ದು ಅದು ಕೂಡ ಪುರಿ ಪುರಿ ಅಂತ ಹೇಳಿ ಕರಿತಾರ ಅದಕ್ಕೆ ನಮ್ಮಲ್ಲಿ ಅದು ಮಂಡಾಳ ಅಂತ ಕರಿತಾರ ಆ ಮಂಡಾಳಗಳನ್ನ ತಗೊಂಡು ನಮ್ಮ ಪ್ರಮಾಣಕ್ಕೆ ತಕ್ಕಂಗೆ ಎಷ್ಟು ಅಂದ್ರ ನಾವು ಎಷ್ಟು ಜನ ಇರ್ತೀವಿ ಅಷ್ಟು ತಗೊಂಡು ಅವುನ್ನ ನೀರಿನಲ್ಲಿ ತೋಯಿಸ್ಬೇಕು ಮೊದಲು ತೋಯಿಸಿದ ನಂತರ ಅವುನ್ನ ಹಿಂಡಿ ಹಾಕಿ ಮತ್ತೆ ಅದು ಅದಕ್ಕೆ ಬೇಕಾಗ್ತಕ್ಕಂಥ ಈರುಳಿ ಈರುಳ್ಳಿ ಆಮೇಲೆ ಮೆ ಹಸಿಮೆಣ್ಸಿನಕಾಯಿ ಅಥವಾ ಒಣ ಖಾರದ ಪುಡಿನೇ ಆಗ್ಬೋದು ಜೀರಿಗೆ ಸಾಸ್ವೆ ಎಲ್ಲ ಕರಿಬೇವು ಕೊತ್ತಂಬರಿ ಎಲ್ಲವನ್ನ ನಾವು ಮುಂಚಿತವಾಗೇ ತಯಾರು ಮಾಡಿಟ್ಕೊಂಡು ಎಣ್ಣೆಯನ್ನ ಕಾಯ್ಲಿಕ್ಕಿಡಬೇಕು ಒಂದು ಚಮಚ ಎರಡು ಚಮ್ಚದಷ್ಟು ಎಣ್ಣೆ ಹಾಕಿ ಅದರಲ್ಲಿ ಜೀರಿಗೆ ಸಾಸ್ವೆ ಕರಿಬೇವು ಕೊತ್ತಂಬರಿ ಉಳ್ಳಾಗಡ್ಡಿ ಟೊಮೆಟೊ ಟೊಮೆಟೊ ಆಮೇಲೆ ಎಲ್ಲವು ಮೆಣ್ಸಿನಕಾಯಿ ಎಲ್ಲ ಹಾಕಿ ಅದನ್ನ ತಯಾರಿಸಬೇಕು ಆಮೇಲೆ ಹುಳಿಯನ್ನ ಸ್ವಲ್ಪ ಹುಣ್ಸೆ ಹುಣ್ಸೆ ಹಣ್ಣಿನ ಹುಳಿಯನ್ನ ನಾವು ಪೂರ್ವ ಮೊದಲೇ ಮಾಡ್ಕೊಂಡು ಇಟ್ಕೊಳ್ಳಬೇಕು ಇಟ್ಕೊಂಡ ನಂತರ ಅದನ್ನ ಸಂಪೂರ್ಣವಾಗಿ ಅದು ನೆಂದ ಮೇಲೆ ಅದಕ್ಕೆ ನಾವು ಕು ಆ ಕುದಿತಕ್ಕಂಥಾ ಕ ಒಗ್ಗರಣೆಗೆ ರಸವನ್ನ ಹಿಂಡಿದ ಒಂದು ಸ್ವಲ್ಪ ಕು ಒಂದು ಐದು ಹತ್ತು ಹತ್ತು ನಿಮಿಷ ಕುದಿಸಿದ ನಂತರ ಅದನ್ನ ತಳಗಿಳಿಸಿ ಅಥವಾ ಅಲ್ಲೇ ಒಲೆ ಮ್ಯಾಲಿಂದ ಸ್ವಲ್ಪ ಸಣ್ಣ ಉರಿಯಲ್ಲಿ ತೋಯ್ಸಿ ಇಟ್ಟಿರ್ತಕ್ಕಂಥ ನೆನಿಸಿಟ್ಟಿರ್ತಕ್ಕಂಥ ಮಂಡಾಳನ್ನ ಅದರಲ್ಲಿ ಹಾಕಿ ತಿ ಮಿಶ್ರ ಮಾಡಿದಾಗ ರುಚಿಕರವಾಗಿರ್ತಕ್ಕಂಥ ಘಮ ಘಮ ಅನ್ನುವಂಥ ಮಂಡಾಳು ಒಗ್ಗರಣಿ ತಯಾರಾಗುತ್ತೆ ಅದನ್ನ ತಿನ್ನಲು ಬಹಳ ನಮಗೆ ಆ ಒಂದು ಒಗ್ಗರಣೆ ಮಂಡಾಳ ಅಂದ್ರ ಭಾಳ ಇಷ್ಟ ಆ ಒಗ್ಗರಣಿ ಮಂಡಾಳಂದ್ರ ನಾವು ಅವಾಗವಾಗ ವಾರದಲ್ಲಿ ಎರಡು ಸಲ ಮೂರು ಸಲ ಮಾಡೇ ಮಾಡ್ತಿರ್ತೀವಿ ಒಳ್ಳೆಯ ಸ್ವಾಧಿಷ್ಟ ಇರತ್ತೆ ನೀವು ಕೂಡ ಮಾಡಿ ನೋಡಿರಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಅದಕ್ಕ ತಕ್ಕಂಗ ಅದ್ರ ಜೊತೆಗೆ ಮಿರ್ಚಿ ಅಂತ ಹೇಳಿದ್ನಲ್ಲ ಅದರ ಜೊತೆಗೆ ಮಿರ್ಚೀನು ಕೂಡ ತುಂಬಾ ಸ್ವಾಧಿಷ್ಟ ಆಗತ್ತ ಅದನ್ನು ಕೂಡ ನೀವು ಮಾಡ್ಕೊಂಡು ತಿನ್ನರಿ ಅಂತಂ ದುಹೇಳಿ ನಾನು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನಿ